ಯಂಕ್ ತುಂಬ ಒಂದು ಅರಮನೆ ತು ನೋಡಬೇಕಂತ ತುಂಬ ಆಸೆ ಇತ್ತು ಅದನ್ನು ನಾನು ಒಮ್ಮೆ ಒಂದುಸಲ ನೋಡಿದ್ದೇನೆ ಅಲ್ಲಿ ಅರಸರೆಲ್ಲ ಅಲ್ಲಲ್ಲಿ ಕೂತ್ಕೊಂಡದ್ದು ಅದೆಲ್ಲ ನೋಡಿದ್ದೇನೆ ಮತ್ತು ಶ್ರೀರಂಗಪಟ್ಟಣಕ್ಕೆ ಹೋಗಿದೇನೆ ಅಲ್ಲಿ ಅದೆಲ್ಲ ಗೋಮಟೇಶ್ವರ ಅದೆಲ್ಲ ಶಿಲೆಗಳೆಲ್ಲ ಕೆತ್ತಿದ್ದನ್ನು ಅದೆಲ್ಲ ನೋಡಿದ್ದೇನೆ ಮತ್ತು ಬೇಲೂರು ಹಳೆಬೀಡುಗೆ ಹೋಗಿದ್ದೇನೆ ಅದೆಲ್ಲ ಕೆತ್ತನೆದ್ದು ಮೂರ್ತಿಯೆಲ್ಲ ಮಾಡಿದ್ದು ಅದನ್ನೆಲ್ಲ ನೋಡಿದ್ದೇನೆ ಮತ್ತು ನನಗೆ ತುಂಬ ಇಷ್ಟ ಹೋಗುದಂದ್ರೆ ತುಂಬ ಇಷ್ಟ ಅಲ್ಲಿಗೆಲ್ಲ ಹೋಗಬೇಕಂತ ಮತ್ತು ಮೈಸ ಮೈಸೂರಿಗೆ ಹೋಗಿದೇನೆ ಚಾಮುಂಡಿ ಬೆಟ್ಟ ಎಲ್ಲ ನೋಡಿ ಅಲ್ಲೆಲ್ಲ ಅಲ್ಲಿನದು ಮಹಿಷಾಸುರ ಎಲ್ಲ ಉಂಟು ಅದನ್ನೆಲ್ಲ ನೋಡಬೇಕಂತ ತುಂಬ ಇಷ್ಟ ನಾನು ಒಂದು ಎರಡು ಸಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೇನೆ ಮತ್ತು ಅಲ್ಲಿ ಆಚೆಯೆಲ್ಲ ಮಂತ್ರಾಲಯಕ್ಕೆಲ್ಲ ಹೋಗಿದ್ದೇನೆ ಅಲ್ಲಿ ತುಂಬ ದೇವರೆಲ್ಲ ನನಗೆ ತುಂಬ ಇಷ್ಟವಾಯಿತು ಮತ್ತು ಇಲ್ಲಿ ಅರಮನೆಯಲ್ಲಿ ತುಂಬ ಅದೆಲ್ಲ ತಿರುಗಿ ತಿರುಗಿ ನೋಡಿ ತುಂಬ ಖುಷಿ ಪಟ್ಟಿದ್ದೇನೆ ಮೊದಲೆಲ್ಲ ಮೊದಲ್ನೆದು ನಾನು ಸಣ್ಣಲ್ಲಿರುವಾಗ ಹೋಗಿದ್ದು ಶಾಲೆಯಿಂದ ಮತ್ತು ಅಲ್ಲಿ ಅಂಬಾರಿಯೆಲ್ಲ ನೋಡಲಿಕ್ಕೆ ಒಂ ತುಂಬ ಆಸೆ ನನಗೆ ಅದನ್ನೆಲ್ಲ ನೋಡಿದ್ದೇನೆ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಅಲ್ಲಿ ಮೇಲೆಲ್ಲ ತಿರುಗಿದ್ದೇನೆ ಮತ್ತು ಶ್ರೀರಂಗ ಪಟ್ಣದಲ್ಲಿ ಅಲ್ಲಿ ಕೂಡ ತಿರುಗಿ ತಿರುಗಿ ಮತ್ತು ಮಂತ್ರಾಲಯಕ್ಕೆಲ್ಲ ಹೋಗಿ ಅಲ್ಲಿ ನೋಡಿ ಅದನ್ನೆಲ್ಲ ನೋಡಿದ್ದೇನೆ ಮತ್ತು ಅಲ್ಲಿ ಒಂದು ಹಂಪೆ ಅಂತ ಇತ್ತು ಅಲ್ಲಿ ಒಂದು ಎಲ್ಲ ಇದೆಲ್ಲ ಇತ್ತು ಕಲ್ಲಿನದ್ದು ಹೇಗೆ ಮೂರ್ತಿಯನ್ನು ಕೆತ್ತನೆ ಮಾಡ್ತಾರೆ ಅದನ್ನೆಲ್ಲ ಹೇಳಿದ್ದನ್ನು ನಾನು ಕೇಳಿದ್ದೇನೆ ಮತ್ತು ಮತ್ತು ಅಲ್ಲಿ ಮೈಸೂರಿನ ಮೈಸೂರೆಲ್ಲ ತಿರುಗಿ ಅಲ್ಲಿಂದ ಇದಕ್ಕೆ ಬೇಲೂರು ಹಳೆಬೀಡು ಅಲ್ಲಿ ಶ್ರೀರಂಗಪಟ್ಟಣ ಅದೆಲ್ಲ ನೋಡಿ ಮತ್ತು ಹಂಪಿಗೆಲ್ಲ ಹೋಗಿ ನಾನು ಮನೆಗೆ ಬರುವಾಗ ಮೂರು ದಿವಸ ಆಗಿದೆ ನಾನು ಮನೆಗೆ ಬರುವಾಗ ಅದನ್ನೆಲ್ಲ ನೋಡಲಿಕ್ಕೆ ತುಂಬ ಇಷ್ಟ ನನಗೆ ಹೋಗುದಂದ್ರೆ ತುಂಬ ಇಷ್ಟ ಮತ್ತು ಅಲ್ಲಿ ಅಲ್ಲೆಲ್ಲ ಇದೆಲ್ಲ ಉಂಟು ಮೈಸೂರಲ್ಲೆಲ್ಲ ಇದು ನೋಡಲಿಕ್ಕೆ ಅಂದರೆ ನೀರೆಲ್ಲ ಬೆಂಕಿ ಇದ್ಹಾಕಿ ಲೈಟಿನ ಬಲ್ಬಿನಾಗೆ ನೀರು ಮೇಲೆ ಬರ್ತದೆ ಮೈಸೂರಿನಲ್ಲಿ ಮೈಸೂರು ದಸರಾ ದಿವಸ ಎಲ್ಲ ತುಂಬ ಒಳ್ಳೆಯದಾಗ್ತದೆ ಮತ್ತು ಅಲ್ಲಿ ನಾನು ಉಯ್ಯಾಲೆ ಎಲ್ಲ ಆಟಾಡಿದ್ದೇನೆ ಮತ್ತು ಮೊದಲ್ನೇ ಕಾಲದಲ್ಲಿ ಈಗಲ್ಲ ಈಗ ನನಗೆ ಮದುವೆ ಆಗಿ ತುಂಬ ವರ್ಷ ಆಯಿತು ಹದಿನೇಳು ವರ್ಷ ಆಯಿತು ನಾನು ನಾನು ಸಣ್ಣದಿರುವಾಗ ಹೋದದ್ದು ಶಾಲೆ ಸಣ್ಣ ಏಳನೇ ಕ್ಲಾಸಲ್ಲಿರುವಾಗ ನಾನೆಲ್ಲ ಹೋಗಿ ಅದನ್ನೆಲ್ಲ ತಿರುಗಿ ನೋಡಿ ಮತ್ತು ಮತ್ತೊಂದುಸಲ ಹೋಗಿದ್ದೇನೆ ಶಾಲೆ ಇದು ಮನೆಯವರೆಲ್ಲ ಕರ್ಕೊಂಡು ಹೋದದ್ದು ನಮ್ಮನ್ನ ಅಲ್ಲಿ ನೋಡುವ ಅಂತ ಅದು ಹೋಗಿರುತ್ತೇನೆ ಮತ್ತು ಈಗ ನನ್ನದು ಅದೆಲ್ಲ ಎಂಥ ಉಂಟಂತ್ಹೇಳಿದಾಗ ನನಗೆ ಪರಿಚಯ ಎಲ್ಲ ಇರಲಿಲ್ಲ ಮೊದಲು ಮಾತ್ರ ನೋಡಿದ್ದು ಈಗ ಈಗ ಅದನ್ನೆಲ್ಲ ನೆನಪು ಬರುವುದಿಲ್ಲ ಈಗ ತುಂಬ ಪ್ರಾಯಾಗಿತ್ತು ಅಲ್ಲಿಗೆ ಹೋಗಿ ಅದನ್ನು ಮತ್ತು ಇದೆಲ್ಲ ತುಂಬ ನನಗೆ ಬೇಲೂರಿಂದೆಲ್ಲ ಒಳಗೆ ನೋಡುವಾಗ ನನಗೆ ತುಂಬ ಖುಷಿಯಾಯ್ತು ಕೆತ್ತನೆದೆಲ್ಲ ನೋಡುವಾಗ